ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸುವುದು ಅತ್ಯಂತ ಮುಖ್ಯ ಏಕೆಂದರೆ ನಾವು ಹುಟ್ಟಿ ಬೆಳೆದಿರುವಂತಹ ಪವಿತ್ರ ಭೂಮಿ ಆದ ಕರುನಾಡಿನಲ್ಲಿ ಇದ್ದು ವಾಸ ಮಾಡುತ್ತಾ ಇದ್ದೇವೆ ಇಂಥ ಪವಿತ್ರವಾದ ಭೂಮಿಯಲ್ಲಿ ಹುಟ್ಟಬೇಕೆಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ನಮ್ಮ ಮಾತೃಭಾಷೆಯನ್ನು ನಾವು ಎಂದಿಗೂ ಸಹ ತಿರಸ್ಕರಿಸಬಾರದು ಅದು ನಮ್ಮ ಪ್ರಥಮ ಅಧಿಕಾರವಿರುತ್ತದೆ ಬೇರೆ ಯಾವುದೇ ಭಾಷೆ ಇದ್ದರೂ ಕೂಡ ನಮ್ಮ ಮಾತೃಭಾಷೆಯನ್ನು ಈ ಕನ್ನಡ ಭಾಷೆಯನ್ನು ನಾವು ಎಂದಿಗೂ ಸಹ ಮರೆಯದೆ ನಮ್ಮ ಮಕ್ಕಳಿಗೆ ಕಲಿಸಿ ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಸಿ ಮುಂದುವರಿಸುವಂತಹ ಜವಾಬ್ದಾರಿ ಅದಕ್ಕೋಸ್ಕರ ನಮ್ಮ ವಿಷಯವಾದ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಕಲಿಸಬೇಕು